ಈಗ ದೇಶದಲ್ಲಿ ಲಭ್ಯವಿರುವ ಆಸ್ಪತ್ರೆ ಹಾಗು ವೈದ್ಯಕೀಯ ಸೇವೆಗಳು ಒಂದು ರೀತಿಯ ಸುಲಿಗೆಯೇ ಆಗಿದೆ ಅಂದರೆ ತಪ್ಪಾಗಲಾರದು ಯಾಕಂದರೆ ನಿಮಗೆ ಗೊತ್ತಿರುವ ಹಾಗೆ ಒಂದು ವ್ಯಕ್ತಿಗೆ ಒಂದು ಚಿಕ್ಕ ಜ್ವರ ಅಥವಾ ಏನಾದರೂ ಅಂತ ಹೇಳ್ಕೊಂಡು ಆಸ್ಪತ್ರೆಗೆ ಹೋದರೆ ಅವರಿಗೆ ಈ ಟೆಸ್ಟ್ ಒಂದು ಚಿಕ್ಕ ಗುಳಿಗೆಯಿಂದ ಕಡಿಮೆ ಮಾಡುವುದನ್ನು ಅವರು ಈ ಟೆಸ್ಟ್ ಆ ಟೆಸ್ಟ್ ಅಂತ ಹೇಳಿಕೊಂಡು ಹಣವನ್ನು ಸುಲಿಗೆ ಮಾಡುವುದನ್ನೇ ನೋಡುತ್ತಾರೆಯೇ ವಿನಃ ಅದನ್ನು ಕಡಿಮೆಯಲ್ಲಿ ಜನರಿಗೆ ಎಟುಕುವಂತೆ ಮಾಡುವುದಂತೂ ಇಲ್ಲವೇ ಇಲ್ಲ ಮತ್ತು ಈಗಿನ ಮಕ್ಕಳು ಈಗಿನ ವೈದ್ಯಕೀಯ ಮಕ್ಕಳು ನಿಮಗೆ ಗೊತ್ತಿರುವ ಹಾಗೇ ಅವರು ಪುಸ್ತಕದಲ್ಲಿರುವ ಬದನೆಕಾಯಿಯ ಹಾಗೆ ಆಗಿ ಹೋಗಿದ್ದಾರೆ ಯಾಕಂದರೆ ಅದು ಒಂದು ರೀತಿಯ ಅವರಿಗೆ ಅವರಿಗೆ ಜ್ಞಾ ಪುಸ್ತಕದಲ್ಲಿ ಓದಿದ್ದನ್ನಷ್ಟೇ ಅವರು ಉಪಯೋಗಿಸಿಕೊಂಡು ಒಂದು ವೈದ್ಯರು ಅಂತ ಹೇಳಿಕೊಂಡು ಆಗಿದ್ದಾರೆಯೇ ಹೊರತು ಮತ್ಯಾವುದಕ್ಕೂ ಅವರು ಪ್ರಯೋಜನವಿಲ್ಲ ಅಂತಾನೇ ಹೇಳಬಹುದು ಯಾಕಂದರೆ ಹಿಂದಿನ ಹಿಂದಿನ ವೈದ್ಯರಿಗೂ ಮತ್ತು ಇಂದಿನ ಕಲಿತಿರುವ ವೈದ್ಯರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳಬಹುದು ಯಾಕಂದರೆ ಸಾಮನ್ಯವಾಗಿ ಈಗ ನೀವುನೇ ನೋಡಿದ್ದೀರಿ ಕೋವಿಡ್ ಸಮಯದಲ್ಲಿ ಇದು ಎಷ್ಟೋ ಜನರಿಗೆ ಒಂದು ಇದರಿಂದ ಹೋಗುವುದನ್ನು ಅವರು ಜೀವವನ್ನೇ ಹೋಗುವ ಹಂತ ಸಂಧರ್ಭವನ್ನು ಸಹ ನಾವು ನೋಡಿದ್ದೀವಿ ಯಾಕಂದರೆ ಈಗಿನ ಜಮಾನನೇ ಹಾಗಾಗಿದೆ ಒಂದು ಚಿಕ್ಕ ಇದರಿಂದ ಹೋಗುವುದನ್ನು ಹಣ ಸುಲಿಯುದಕ್ಕಾಗಿ ಆ ವ್ಯಕ್ತಿ ಹೋದರೂ ಆಸ್ಪತ್ರೆಯಲ್ಲಿ ಹೋಗುವ ಸ್ಥಿತಿಯಲ್ಲಿದ್ದರೂ ಅವರಿಂದ ಏನೂ ಆಗುವುದಿಲ್ಲವಾದರೂ ಅದನ್ನು ಆಗುವುದಿಲ್ಲವೆಂದು ಹೇಳುವ ಬದಲು ಅವರಿಗೆ ಹಣ ಸುಲಿಯುವ ಸಲುವಾಗಿ ಆಸ್ಪತ್ರೆಯಲ್ಲೇ ಇಟ್ಟುಕೊಂಡು ಅವರಿಂದ ಹಣವನ್ನು ಪಡೆದುಕೊಳ್ಳುವುದನ್ನೂ ಸಹ ನಾವು ನೋಡಿದ್ದೇವೆ ಹೀಗೆ ಅದಕ್ಕಾಗಿ ಅದರ ಬಗ್ಗೆಯೂ ಒಂದು ಸ್ವಲ್ಪ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಒಂದು ಸುಧಾರಣೆಯನ್ನು ಸರ್ಕಾರವು ತೆಗೆದುಕೊಳ್ಳಬೇಕು ಯಾಕಂದರೆ ಅವರಿಗೆ ಅನವಶ್ಯಕವಾದ ವಾಗಿ ನಕಲಿ ವೈದ್ಯರನ್ನು ಸಹ ನಾವು ತೆಗೆದು ಹಾಕಬೇಕು ಇಂಥವುಗಳನ್ನೆಲ್ಲ ಮತ್ತು ಜನರ ಪರಿಸ್ಥಿತಿಯನ್ನು ಆ ವೈದ್ಯರು ಅರ್ಥ ಮಾಡಿಕೊಳ್ಬೇಕು ಅವರು ಇಷ್ಟು ಫ಼ೀಸ್ ಕೊಟ್ಟು ಕಲಿತಿದ್ದಾರೆ ಅಂತ ಹೇಳಿಕೊಂಡು ಜನರ ಹತ್ತಿರ ಅನವಶ್ಯಕವಾಗಿ ಸುಲಿಗೆ ಮಾಡುವುದು ಒಂದು ಒಂದು ರೀತಿಯ ಸುಲಿಗೆಯೇ ಅಂತ ಹೇಳಬಹುದು ಒಂದು ಕಳ್ಳ ವೈದ್ಯಕೀಯ ವ್ಯವಸ್ಥೆಯೇ ಆಗಿಬಿಟ್ಟಿದೆ ಅಂತ ಹೇಳಿದರೆ ತಪ್ಪೇನೂ ಇಲ್ಲ ಈಗಿನ ಜಮಾನನೇ ಹಾಗೆ ಆಗಿ ಹೋಗಿದೆ ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ನೋಡಿ ಇಂಥ ಪರಿಸ್ಥಿತಿ ನೋಡಬಹುದು ನಾವು